ಮಹೇಶವರೆ ತುಂಬ ಧನ್ಯವಾದಗಳು ಗುರುತು ಪರಿಚಯ ಇಲ್ದಿರೋ ಊರಿಗ್ ಬಂದಿದ್ವಿ ಟ್ಯಾಕ್ಸಿ ಬುಕ್ ಮಾಡಿದ್ವಿ ಒಟ್ನ್ಯಾಗೆ ಈ ಈ ಊರನ್ನು ರೌಂಡ್ ಎಲ್ಲ ಹಾಕ್ಸಿ ಒಳ್ಳೆಯ ಸರಿಯಾದ ಸಮಯಕ್ಕೆ ನಮ್ಮನ್ನು ತಲುಪಿಸಿದ್ದೀರ ಮತ್ತು ಸರಿಯಾದ ಜಾಗದಲ್ಲಿ ನಮ್ಮ ತಲುಪಿಸಿದೀರ ನೀವು ತುಂಬ ಒಳ್ಳೆಯ ವ್ಯಕ್ತಿ ಇವರೆ ನಮ್ಮೆಲ್ಲ ಸ್ನೇಹಿತರಾಗಲೀ ನಮ್ಮ ಬಂಧುಗಳಾಗಲೀ ಈ ಊರಿಗೆ ಏನಾನ ಬಂದರೆ ನಿಮ್ಮ ಟ್ಯಾಕ್ಸಿ ನಂಬರ್ ನಾನು ಟ್ಯಾಕ್ಸಿ ಮತ್ತು ಫೋನ್ ನಂಬರ್ ಎರಡನ್ನು ನಾವು ಸೇವ್ ಮಾಡ್ಕೊಂಡು ಇಟ್ಕೊಂತಿನಿ ಆದಷ್ಟು ಬಂದೋರಿಗೆಲ್ಲ ಇದೆಲ್ಲ ನಿಮ್ಮ ಫೋನ್ ನಂಬರನ್ನು ಶೇರ್ ಮಾಡ್ತೀವಿ ದಯವಿಟ್ಟು ಇದೇ ಥರ ಅವ್ರನ್ನು ಸರಿಯಾಗಿ ಸ್ಥಳಗಳನ್ನು ನೋಡಿಸಿ ಇದು ಮಾಡ್ಕೊಳ್ಳಿ ಮಹೇಶ್ ಅವರೆ ತುಂಬ ಒಳ್ಳೆದಾಯಿತು ನಿಮ್ಮನ್ನು ಮೀಟ್ ಆಗಿ ತುಂಬ ಒಳ್ಳೆಯ ವ್ಯಕ್ತಿ ಇವರೆ ತುಂಬ ತ್ಯಾಂಕ್ಸ್ ಅವರೆ ಓಕೆ ಬರ್ತೀವಿ ಮಹೇಶ್ ಅವರೆ ಬಾಯ್